ನನಗೆ ಟ್ರೆಕಿಂಗ್ ಹೋಗುವುದಂದ್ರೆ ತುಂಬ ಇಷ್ಟ ನಾನು ಗೆಳತಿಯರ ಜೊತೆ ಎಲ್ಲ ಹೆಚ್ಚಾಗಿ ಟ್ರೆಕಿಂಗ್ ಹೋಗ್ತಾ ಇರ್ತೇನೆ ಮತ್ತು ಈ ಹೊರಾಂಗಣ ಆಟಗಳಲ್ಲಿ ನನಗೆ ತುಂಬ ಇಷ್ಟ ಆಗುವುದಂದ್ರೆ ಈ ಈಜು ಈಜಾಡುವುದು ನಾವು ಕೆಲವೊಮ್ಮೆ ಗೆಳತಿಯರೆಲ್ಲ ಸೇರಿ ನಮ್ಮ ಪಕ್ಕದಲ್ಲೇ ಇರೋ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ ಹೋಗ್ತಾ ಇರ್ತೇವೆ ನನಗೆ ನೀರಲ್ಲಿ ಆಟಾಡ್ತಾ ಇರಬೇಕು ಅಥವಾ ನೀರಲ್ಲಿ ಈಜಾಡ್ತಾ ಇರುವುದಂದ್ರೆ ತುಂಬ ಖುಷಿ ನಾವು ಹೆಚ್ಚಾಗಿ ಎಲ್ಲ ಬೇಜಾರಾದರೆ ಅಥವಾ ತುಂಬ ಖುಷಿಯಾದ್ರೆಲೆಲ್ಲ ಅಲ್ಲಿ ಹೋಗಿ ಆಡ್ತಾ ಇರ್ತೇವೆ ಇದು ಬಿಟ್ಟು ನಾವು ಹೊರಾಂಗಣ ಆಟ ಅಂತ ಆಡುವುದಂದ್ರೆ ಖೊ ಖೊ ಆಡ್ತೇವೆ ನಾವು ಯಾವಾಗಲೂ ಫ್ರೆಂಡ್ಸ ಶಾಲೆಯಲ್ಲಿ ಕಾಲೇಜಲ್ಲೆಲ್ಲ ಆಟಾಡ್ತಾ ಇದ್ವಿ ಈಗ ಕೂಡ ಹೆಚ್ಚು ಜನ ಫ್ರೆಂಡ್ಸೆಲ್ಲ ಒಟ್ಟು ಸೇರಿದರೆ ನಾವು ಅದೇ ಆಟಾನ ಆಡ್ತಾ ಇರ್ತೇವೆ